ಅಲೋ ಟ್ರಾವೆಲ್ ಏಜೆನ್ಸಿಯವರ ಮಾತಾಡ್ತಿರೋದು ಆಂ ಸರ್ ಅದೇ ಲಾಸ್ಟ್ ಮಂತು ಸೆಪ್ಟೆಂಬರಲ್ಲಿ ಇಪ್ಪತ್ತನೇ ತಾರೀಖು ಒಂದು ಕಾರ್ ಬುಕ್ ಮಾಡ್ಕೊಂಡು ತುಮ್ಕೂರು ಟು ಮಡಿಕೇರಿ ಹೋಗಿದ್ವಲ್ಲ ಸರ್ ನಾವು ಆಂ ಈ ನಂಬರಿಂದನೇ ಬುಕ್ ಮಾಡಿದ್ದೆ ನೋಡಿ ಸರ್ ಆಂ ಸರ್ ಆ ಕಾರು ಮತ್ತು ಆ ಡ್ರೈವರ್ ಇದ್ದರೆ ಮತ್ತೊಮ್ಮೆ ನಮಗೆ ಬೇಕಿತ್ತು ನಾವು ಇವಾಗ ಚಿಕ್ಮಗ್ಳೂರಿಗೆ ಹೊರ್ಟ್ತಿದೀವಿ ತುಮಕೂರಿಂದ ಆಂ ಸರ್ ಏನಕ್ಕೆ ಅಂದರೆ ನಮಗೆ ಅವರು ತುಂಬ ಹಿಡ್ಸಿದ್ರು ಯಾವುದೇ ರೀತಿ ಗಲಾಟೆ ಇಲ್ಲ ರಾಶ್ ಡ್ರೈವಿಂಗ್ ಇಲ್ಲ ತುಂಬ ಸಾಧು ಮನುಷ್ಯರು ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಾರೆ ಏನೂ ರಿಸ್ಕ್ ತಗೊಂಡ್ ಡ್ರೈವಿಂಗ್ ಎಲ್ಲ ಮಾಡೋಲ್ಲ ಆ ಕಾರಣದಿಂದ ಅದೇ ಡ್ರೈವರ್ ಇವಾಗ ಮತ್ತೊಮ್ಮೆ ಇದ್ದರೆ ಕಳಿಸಿ ಇಲ್ಲಿಂದ ಚಿಕ್ಮಗ್ಳೂರ್ಗೆ ಹೊರಡ್ಬೇಕಾಗಿತ್ತು ಆಂ ಅದೇ ಇನೋವಾ ಕಾರೇ ಇರಲಿ ಸರ್ ನಾವು ಒಂದು ಆರು ಜನ ಇದ್ದೀವಿ ಆದ್ದರಿಂದ ದಯವಿಟ್ಟು ಅವರೇ ಇದ್ದರೆ ಮತ್ತೊಮ್ಮೆ ಚಿಕ್ಮಗ್ಳೂರ್ಗೆ ಹೋಗಬೇಕಾಗಿತ್ತು ನಮ್ಮದು ಬುಕ್ ಮಾಡ್ಕೊಳ್ಳಿ ಹೀಗೆ ಆಂ ಫೈಯ್ ಡೇಸ್ ಹೋಗ್ತೀವಿ ಸೀ ಆವತ್ತೇ ನೈಟ್ ಬಂದ್ಬಿಡ್ತೀವ್ ಸರ್ ಫೈಯ್ ಡೇಸ್ ಇದೆ ಟ್ರಿಪ್ಪು ಅದೇನೇ ಅಮೌಂಟು ಎಲ್ಲ ಬಂದು ಮಾತಾಡ್ತೀವಿ ಅದೇ ಡ್ರೈವರ್ನಾ ಇದ್ದರೆ ಲಭ್ಯ ಇದ್ದರೆ ನಮಗೆ ಅವಕಾಶ ಮಾಡಿಕೊಡಿ ಹೋಗ್ಬಿಟ್ ಬರೋಕ್ಕೆ ಟ್ರಿಪ್ಗೆ ಧನ್ಯವಾದಗಳು ಸರ್